ಏಳು ಲಕ್ಷದ ಮೂವತ್ತೆರಡು ಸಾವಿರದ ಏಳುನೂರ ಐವತ್ಮೂರು ಐದು ಲಕ್ಷದ ಐವತ್ತೆಂಟು ಸಾವಿರದ ಒಂಬೈನೂರ ಐವತ್ತಾರು ನಾಲ್ಕು ಲಕ್ಷದ ಇಪ್ಪತ್ತೆಂಟು ಸಾವಿರದ ಮುನ್ನೂರ ಮೂವತ್ತೆಂಟು ಒಂಬತ್ತು ಲಕ್ಷದ ಏಳು ಸಾವಿರದ ಐನೂರ ವೈ ಮೂವತ್ತಾರು ಎಂಟು ಲಕ್ಷದ ಐವತ್ತಾರು ಸಾವಿರದ ಮುನ್ನೂರ ಇಪ್ಪತ್ತೇಳು